ನಮ್ಮ ಊರಲ್ಲಿ ಜಾತ್ರೆ ಮೇ ತಿಂಗ್ಳಲ್ಲಿ ಆಗುತ್ತೆ ಅದು ವರ್ಷಕ್ಕೆ ಒಂದೇ ಸಲ ಬರೋ ಜಾತ್ರೆ ಅದು ಬಸ್ವೇಶ್ವರ ಜಾತ್ರೆ ಆ ಜಾತ್ರೆ ಬರುತ್ತೆ ಅನ್ನುವುದ್ ಒಂದು ತಿಂಗಳು ಮುಂಚೆನೇ ಹಬ್ಬ ಸ್ಟಾರ್ಟಾಗಿರುತ್ತೆ ನಮಗೆಲ್ಲ ಒಂದು ತಿಂಗಳು ಮುಂಚೆನೇ ಸಡಗರ ಸಂಭ್ರಮ ಬಟ್ಟೆ ತೊಗೊಂಡ್ಬರೋದು ಆಮೇಲೆ ಮನೆಯೆಲ್ಲ ಬಣ್ಣ ಹಚ್ಚೋದು ಪ್ರತಿಯೊಂದೂ ಜಾತ್ರೆಗೆ ಏನು ಹಾಕ್ಕೋಬೇಕು ಏನು ಹಾಕ್ಕೋಬಾರ್ದು ಅನ್ನೋದೆಲ್ಲ ಡಿಸಿಷನ್ ಅವಾಗೆಲ್ಲ ಮನೆ ತುಂಬ ಜನ ನೆಂಟರಿಗೆಲ್ಲ ಫೋನ್ ಮಾಡ್ತೀವಿ ಎಲ್ಲ ನೆಂಟರು ಸೇರ್ತಾರೆ ಹಬ್ಬಕ್ಕೆ ತಯಾರಿ ಮಾಡ್ಕೋತೀವಿ ಲಾಡನ್ನು ಲಾಡು ಖಾರ ಇದನ್ನೆಲ್ಲ ಮಾಡಿಸ್ತೀವಿ ಅವತ್ತು ಜಾತ್ರೆ ದಿನ ನಮ್ಮ ಅಪ್ಪ ಅವ್ವನ್ನು ಕರ್ಕೊಂಡು ಜಾತ್ರೆಗೆ ಹೋಗ್ತಾ ಇದ್ವಿ ನಾವು ಚಿಕ್ಕವರಿದ್ದಾಗೆಲ್ಲ ಇಡೀ ದಿನ ಅಲ್ಲೇ ಇರ್ತಿದ್ವಿ ಆಟ ಊಟ ಪ್ರತಿಯೊಂದೂ ಅಲ್ಲೇ ಬಸ್ವೇಶ್ವರ ಜಾತ್ರೆ ಅಂದರೆ ನಮ್ಮ ಊರಲ್ಲಿ ಫೇಮಸ್ಸು ಜಾಸ್ತಿ ದೊಡ್ಡ ಹಬ್ಬ ನಮ್ಮ ಊರಲ್ಲಿ ಅಂದರೆ ಅದೊಂದೇ